ನನ್ನ ಎರಡನೇ ಪ್ರಾಡಕ್ಟ್ ಬಂದು ಹ್ಯಾಂಡ್ ಬ್ಯಾಗ್ಸ್ ನನಗೆ ಹ್ಯಾಂಡ್ ಬ್ಯಾಗ್ಸ್ನಿಂದ ಆಗಿರುವ ಅನುಪಯೋಗಗಳು ಉಪಯೋಗಗಳು ಎಂದರೆ ಯಾವುದೇ ಒಂದು ಹ್ಯಾಂಡ್ ಬ್ಯಾಗನ್ನ ನಾವು ಎಲ್ಲಿಗಾದರು ತೆಗೆದುಕೊಂಡು ಹೋದರೆ ಎಲ್ಲೆಂದರಲ್ಲಿ ಮರೆತು ಬಿಡುವಂತಾಗುತ್ತದೆ ಹಾಗೂ ನಾವು ಕೈಯ್ಯಿನಲ್ಲಿ ಹ್ಯಾಂಡ್ ಬ್ಯಾಗ್ಗಳನ್ನು ಇಟ್ಟುಕೊಂಡು ಹೋಗುತ್ತಿರುವಾಗ ಯಾರಾದರೂ ಅದನ್ನು ಕಸಿದುಕೊಂಡು ಹೋಗುವ ಸಾಧ್ಯತೆಗಳು ಅತಿಯಾಗಿ ಇರುತ್ತದೆ ಆದ್ದರಿಂದ ನಾನು ಹ್ಯಾಂಡ್ ಬ್ಯಾಗ್ನನ್ನು ನಿಷೇಧಿಸುತ್ತೇನೆ ಇನ್ನೊಂದು ಹ್ಯಾಂಡ್ ಬ್ಯಾಗ್ಗಳಿಂದ ತುಂಬ ಅನುಕೂಲಗಳಿಗಿಂತ ಅನನುಕೂಲಗಳೇ ಹೆಚ್ಚಾಗಿದೆ ನಾವು ನಾವು ಹ್ಯಾಂಡ್ ಬ್ಯಾಗನ್ನು ಅದನ್ನು ಎಲ್ಲಿಗೆಂದರಲ್ಲಿ ಎಲ್ಲಿಗೆ ಎತ್ತಿಕೊಂಡು ಹೋದಾಗ ಅದರಲ್ಲಿ ಕಳ್ಳತನವನ್ನು ಮಾಡುವವರು ಅತಿ ಈಸಿಯಾಗಿ ತುಂಬ ಉಪಯೋಗವಾಗುತ್ತದೆ ಕಳ್ಳತನ ಮಾಡಿ ಅದರಲ್ಲಿ ಹಾಗೂ ಎಲ್ಲಿಯಾದರೂ ತೆಗೆದುಕೊಂಡು ಹೋದಾಗ ಅದರಿಂದ ಎಲ್ಲ ವಸ್ತುಗಳು ಕಳೆ ಕೆಳಗೆ ಬಿದ್ದರು ನಮಗೆ ತಿಳಿಯುವುದಿಲ್ಲ ಆದ್ದರಿಂದ ನನಗೆ ಹ್ಯಾಂಡ್ ಬ್ಯಾಗ್ನ ಒಂದು ಇದಾಗಿದೆ ಹ್ಯಾಂಡ್ ಬ್ಯಾಗಿಂದ ಆಗುವ ಅನನುಕೂಲವಾಗಿದೆ ಹಾಗೂ ಹ್ಯಾಂಡ್ ಬ್ಯಾಗ್ಗಳನ್ನು ನಾವು ಎಲ್ಲಿಗಾದರು ತೆಗೆದುಕೊಂಡು ಹೋದರೆ ಅಲ್ಲಿಯೇ ಬಿಟ್ಟು ಬರುವಂತಹ ಸಾಧ್ಯತೆಗಳು ತುಂಬ ಇದೆ ಎಲ್ಲೆಂದರಲ್ಲಿ ಅದನ್ನು ಇಟ್ಟು ಮರೆತು ಬಿಡುವಂತಹ ಸಾಧ್ಯತೆಗಳು ಇದೆ ಆದ್ದರಿಂದ ಹ್ಯಾಂಡ್ ಬ್ಯಾಗ್ ನನಗೆ ನನಗೆ ಅನನುಕೂಲವೆನಿಸುತ್ತದೆ ಹಾಗೆಯೆ ನಾವು ಬಳಸುವ ಪ್ಲಾಸ್ಟಿಕ್ ಆಗಲಿ ಯಾವುದೇ ಒಂದು ಪ್ರಕೃತಿಗೆ ಈ ಪ್ರಕೃತಿಗೆ ಹಾನಿ ಉಂಟು ಮಾಡುವಂತಹ ಹ್ಯಾಂಡ್ ಬ್ಯಾಗ್ಗಳು ಸದಾ ಇದಾಗುತ್ತಿದೆ ಟೆಕ್ನಾಲಜಿ ಎಂಬುವುದು ತುಂಬ ಮುಂದುವರೆದಿದೆ ಆದ್ದರಿಂದ ಹ್ಯಾಂಡ್ ಬ್ಯಾಗ್ಗಳು ಬಳಸುವುದು ಅನನುಕೂಲವೆಂದು ಹೇಳಲು ಇಚ್ಛಿಸುತ್ತೇನೆ